ನಮ್ಮ ಧಾರ್ಮಿಕ ಹಬ್ಬಗಳ್ದಾಗ ತಯಾರಿಸುವ ಆಹಾರಗಳು ಆಹಾರ ಪದಾರ್ಥಗಳು ಎಂದ್ರೆ ಚಕ್ಕುಲಿ ಕೋಡುಬಳೆ ಚಕ್ಕುಲಿ ಶಂಕ್ರ್ಪೋಳೆ ಮತ್ತು ಅಂದ್ರೆ ಶೇಂಗದ ಹೋಳ್ಗೆ ಬೆಲ್ಲದ ಹೋಳ್ಗೆ ಮತ್ತು ಅಂದರೆ ಚುಡುವ ಮತ್ತು ಕರ್ಜಿಕಾಯಿ ಸೋ ಶಾವ್ಗಿ ಪಾಯಸ ಮತ್ತು ಅಂದರೆ ಇಷ್ಟೆಲ್ಲ ತಯಾರಿಸ್ತೀವಿ ಮತ್ತು ಅದು ಯಾವ್ಯಾವ ಹಬ್ಬಕ್ಕೆ ಯಾವಾಗ್ ಯಾವಾಗ ಯಾವಾಗ ಯಾವ್ಯಾವ ಹಬ್ಬ ಬಂದ್ರೆ ಯಾವ ಯಾವ ತಯಾರಿಸ್ಬೇಕು ಅಷ್ಟಷ್ಟೇ ತಯಾರಿಸ್ತೀವಿ ಮತ್ತು ಅಂದರೆ ಈ ಹಬ್ಬ ಈಗ ಅಮಾಸೆ ಬಂತು ಅಂದರೆ ನಮ್ಮ ಮನೆಯಾಗ ಬೆಲ್ಲದ ಹೋಳ್ಗೆ ಮಾಡ್ತೀವಿ ಮತ್ತು ಅಂದರೆ ಶೇಂಗದ ಹೋಳ್ಗೆ ಮಾಡ್ತೀವಿ ಹಬ್ಬ ಬಂತು ಅಂದರು ಕರ್ಜಿಕಾಯಿ ಮತ್ತು ಅಂದ್ರೆ ಶಂಕ್ರ್ಪೋಳೆ ಮತ್ತು ಅಂದ್ರೆ ಸ್ವೀಟ್ಸು ಮತ್ತು ಅಂದರೆ ಬೂಂದ್ಯಾ ಲಡ್ಡು ಮತ್ತು ಅಂದರೆ ಪಾಯಸ ಅವೆಲ್ಲ ಹಬ್ಬ ಬಂತು ಅಂದ್ರೆ ಅವಾಗ ಆಚರಿಸ್ತೀವಿ ನಮ್ಮಲ್ಲಿ ಒಂದು ಈಗ ಇದು ಮಾಡ್ಯಾದು ಅಂದರೆ ಈ ಅಮಾಸಿಗೆ ಇದು ಹೋಳ್ಗೆ ಮಾಡ್ಯಾರೆ ಅಂದ್ರೆ ನೆಕ್ಸ್ಟ್ ಅಮಾಸಿಗೆ ಬೇರೆ ಮಾಡ್ತಾರೆ ಈ ಸಲ ಬೆಲ್ಲದ ಮಾಡ್ದರು ಅಂದ್ರೆ ನೆಕ್ಸ್ಟ್ ಸಲ ಶೇಂಗದ್ ಮಾಡ್ತಾರ ಮತ್ತು ನೆಕ್ಸ್ಟ್ ಸಲ ಮಾಡಬೇಕಾದ್ರೂ ಎಣ್ಣಿದು ಮಾಡ್ತಾರೆ ನೆಕ್ಸ್ಟ್ ಸರ್ತಿ ಮಾಡಬೇಕಾದ್ರೂ ಆಲೂಗಡ್ಡಿದು ಬೇರೆ ಬೇರೆ ಹಿಂಗ್ ಬೇರೆ ಬೇರೆ ಮಾಡ್ತಾ ಹೋಗ್ತಾರೆ ನಮ್ಮಲ್ಲಿ ಮಾಡಿದ್ದೇ ಮಾಡಲ್ಲ ಯಾವುದ್ ಹಬ್ಬಕ್ಕೆ ಯಾವ ಅಡ್ಗೆ ಸಂಬಂಧಿಸಿರ್ತದೆ ಅದು ಮಾತ್ರ ಮಾಡ್ತೀವಿ ಮತ್ತು ಇ ಈ ಹಬ್ಬಕ್ಕೆ ಇದು ಮಾಡ್ಬೇಕು ಅಂದರೆ ಇದು ಮಾಡ್ತೀವಿ ಆ ಹಬ್ಬಕ್ ಯಾವುದ್ ಮಾಡಬೇಕು ಅದು ಮಾಡ್ತೀವಿ ಅಷ್ಟೇ ಅಷ್ಟೇ ಜಾಸ್ತಿ ನಮ್ಮಲ್ಲಿ ಈ ಹಬ್ಬ ದೊಡ್ಡದು ದೊಡ್ಡ ದೊಡ್ಡ ಹಬ್ಬಗಳು ಬಂದವು ಅಂದ್ರೆ ಜಾಸ್ತಿ ಸ್ವೀಟ್ಸ್ ಆಯಿತು ಜಾಮೂನಲ್ಲಿ ಮತ್ತು ಅಂದರೆ ಮೈಸೂರುಪಾಕು ಸೋನ್ ಪಾಪಡಿ ಈ ಥರ ಎಲ್ಲ ಸ್ವೀಟ್ಸ್ಗಳು ಜಾಸ್ತಿ ನಂಬಲ್ಲಿ ಮಾಡ್ತಾರೆ ಮತ್ತು ಖಾರ ಅಂದ್ರೆ ಚುಡುವ ಮಾಡೋದು ಮತ್ತು ಅಂದರೆ ಖಾರ ಬೂಂದಿ ಮಾಡೋದು ಅದು ಎಲ್ಲ ಜಾಸ್ತಿ ಮಾಡ್ತಾರೆ ನಮ್ಮಲ್ಲಿ ಮತ್ತು ಈ ಇಷ್ಟೇ ಏನು ಯಾವ್ಯಾವ ಹಬ್ಬಕ್ಕೆ ಯಾವ್ಯಾವ ಸಂಬಂಧ ಯಾವ ಯಾವ ಹಬ್ಬಗಳಿಗ್ ಯಾವ ಯಾವ ಥರ ಅಡ್ಗಿಗಳು ಸಂಬಂಧಿಸಿರ್ತವಲ್ಲ ಅವುಗಳು ಮಾತ್ರ ಬಳಸ್ತೀವಿ